ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಳುವಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡುವ ಸಂದರ್ಭದಲ್ಲಿ ತುಂಬ ನನ್ಗೆ ಅಂದರೆ ಸಾಧಾರಣ ಒಂದು ಐದಾರು ವರ್ಷದ ಎಕ್ಸ್ಪೀರಿಯನ್ಸ ಇತ್ತು ಸ ಮತ್ತು ಅದರಲ್ಲಿ ಹೀಗೆ ನಾವು ರೆಫರ್ ಮಾಡ್ತೇವೆ ಇನ್ನೊಬ್ಬರಿಗೆ ಒಂದು ಯಾವುದೇ ಒಂದು ಪ್ರಾಜೆಕ್ಟ್ ಇರಲಿ ಅದನ್ನು ನಾವು ರೆಫರ್ ಮಾಡ್ತೇವೆ ರೆಫರ್ ಮಾಡಿ ಅವ್ರನ್ನು ನಮ್ಮ ಬಿಸ್ನೆಸ್ ಜೊತೆಗೆ ಇನ್ವಾಲ್ವ್ ಮಾಡಿಕೊಳ್ತೇವೆ ಹಾಗೆ ಆಗ್ತಾ ಇರಬೇಕಾದ್ರೆ ನನಗೆ ಒಬ್ಬರು ಉಡುಪಿಯಲ್ಲಿರುವಂಥ ಒಬ್ಬರು ಪರ್ಸನ್ ರೋಷನ್ ಅಂತ ಹೇಳಿ ಒಬ್ಬರು ಪರ್ಚಯ ಆಗಿದ್ದರು ಪರಿಚಯ ಆಗಿ ನಮ್ಮದು ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ ಬೆಳೆದಿತ್ತು ತುಂಬ ರಿ ಒಳ್ಳೆಯ ರೀತಿಯಲ್ಲಿ ನಾವು ಫ್ರೆಂಡ್ಶಿಪ್ ಮಾಡಿಕೊಂಡಿದ್ವಿ ಹಾಗೆ ನೆಕ್ಸ್ಟು ನಾವೊಂದು ಕಂಪೆನಿ ಹೊಸ ಕಂಪೆನಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಈ ರೋಷನ್ ಹೇಳುವಂಥೋರೇ ಏನು ಹೇಳಿದ್ರು ಅಂತ ಹೇಳಿದರೆ ನಾವಿಬ್ಬರೂ ಒಂದೇ ಐ ಡಿಯಲ್ಲಿ ಕೆಲಸ ಮಾಡುವ ಪೇಮೆಂಟ್ ಏನು ಇನ್ಕಮ್ ಏನು ನಮಗೆ ಬರ್ತದೆ ಆ ಇನ್ಕಮ್ಮನ್ನು ನಾವಿಬ್ಬರೂ ಆದಾಯ ಏನು ಬರ್ತದೆ ಆ ಆದಾಯವನ್ನು ನಾವು ಇಬ್ಬರು ಶ್ಯಾರ್ ಮಾಡ್ಕೊಳ್ಳುವ ಅಂತ ಹೇಳಿ ಹೇಳಿದರು ಸರಿ ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ನಾನು ಹೇಳಿದೆ ಆಯಿತು ಸರಿ ಆ ಐ ಡಿ ಯಾರ ಹೆಸರಲ್ಲಿ ಮಾಡುವ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು ನನ್ನ ಹೆಸರಲ್ಲಿ ಮಾಡುವ ನನ್ನ ಹೆಸರಲ್ಲೇ ಐ ಡಿ ಮಾಡುವ ನನ್ಗೆ ಏನು ಅಮೌಂಟ್ ಬರ್ತದೆ ಐ ಡಿ ಅವರ ಹೆಸರಲ್ಲಿ ಮಾಡಿದರೆ ಬ್ಯಾಂಕ್ ಎಕೌಂಟ್ ನಂಬರು ಬ್ಯಾಂಕ್ ಎಕೌಂಟ್ ಡೀಟೈಲ್ಸ್ ಎಲ್ಲ ಅವರ ಹೆಸರಲ್ಲೆ ಕೊಡಬೇಕಾಗ್ತದೆ ನಾಳೆ ಇನ್ಕಮ್ ಬಂದ್ರೂ ಕೂಡ ಈಗ ನಾಳೆ ಆದಾಯ ಏನು ಅದರಿಂದ ಬರ್ತದೆ ಆ ಆದಾಯವನ್ನು ಅವರ ಎಕೌಂಟಿಗೆ ಹಾಕ್ಬೇಕು ಅವರ ಎಕೌಂಟಿಗೆ ಕ್ರೆಡಿಟ್ ಆಗ್ತದೆ ಅದು ಸೊ ಹಾಗಾಗಿ ಏನಾಯಿತು ನಾನು ಒಪ್ಪಿಕೊಂಡೆ ಅದಕ್ಕೆ ನನಗೆ ಅಂದರೆ ಅವರ ಅವರ ಮತ್ತು ನನ್ನ ರಿಲೇಷನ್ಶಿಪ್ ಸಂಬಂಧ ಏನುಂಟು ಫ್ರೆಂಡ್ಶಿಪ್ ಏನುಂಟು ಅದು ತುಂಬ ಒಳ್ಳೆಯ ರೀತಿಯ ಬಾಂಡಿಂಗಾಗಿತ್ತು ಹಾಗಾಗಿ ನಾನು ಒಪ್ಪಿಕೊಂಡೆ ಒಪ್ಪಿಕೊಂಡು ಅವರ ಹೆಸರಲ್ಲಿ ಐ ಡಿಯೆಲ್ಲ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಕೆಲಸ ಸ್ಟಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ಹೋಗ್ತಾ ನಮಗೆ ಒಳ್ಳೆಯ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟಾಯಿತು ಅಂದರೆ ದಿವಸಕ್ಕೊಂದು ಡೈಲಿ ಎವ್ರಿಡೇ ನನ್ನದು ನಮ್ಮ ಇನ್ಕಮ್ ಬಂದುಬಿಟ್ಟು ಹತ್ತು ಸಾವಿರಕ್ಕೆ ರೀಚಾಯಿತು ಆ ಕಂಪೆನಿಯಲ್ಲಿ ಮ್ಯಾಕ್ಸಿಮಮ್ ಒಂದು ದಿವಸಕ್ಕೆ ತೊಗೊಳ್ಳಿಕ್ಕೆ ಆಗುವಂಥದ್ದು ಹತ್ತು ಸಾವಿರ ಮಾತ್ರ ಅದಕ್ಕಿಂತ ಜಾಸ್ತಿ ಇನ್ಕಮ್ ಬರೋದಿಲ್ಲ ಬಂದ್ರೂ ಅದು ಕಂಪೆನಿಗೆ ಫ್ಲಶ್ಔಟಾಗಿ ಹೋಗ್ತದೆ ಸೊ ದಿನಾಲು ಹತ್ತು ಸಾವಿರ ಹತ್ತು ಸಾವಿರ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟಾಯಿತು ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗ್ತಿತ್ತು ಇವರಿಗೆ ಏನಾಯಿತಂತ ಹೇಳಿದರೆ ಒಂದು ಇಂಟರ್ನೆ ಇದು ಫೇಸ್ಬುಕ್ಕಲ್ಲಿ ಒಬ್ಬಳು ಹುಡುಗಿಯೊಟ್ಟಿಗೆ ನಾವು ಉಡುಪಿಯವ್ರು ಅವಳು ಬಜ್ಪೆ ಸೈಡ್ನ ಒಂದು ಹುಡುಗಿಯೊಟ್ಟಿಗೆ ಇವರಿಗೆ ಲವ್ ಇದಾಯಿತು ಪ್ರೇಮ ಪ್ರೀತಿ ಸ್ಟಾರ್ಟಾಯಿತು ಪ್ರೀತಿ ಸ್ಟಾರ್ಟಾದ ನಂತರ ಏನಾಯಿತು ಇವರದ್ದು ಕಾನ್ಸಂಟ್ರೇಶನ್ ಸ್ವಲ್ಪ ಕಡಿಮೆಯಾಗ್ತಾ ಬಂತು ಯಾವ ಇವರಿಗೆ ಮಂಗಳೂರಲ್ಲಿ ಯಾವುದೇ ರೀತಿಯ ರಿಲೇಶನ್ಸ್ ಇಲ್ಲ ಇವರದ್ದು ಮಧ್ಯೆ ಮಧ್ಯೆ ಮಧ್ಯೆ ಮಧ್ಯೆ ನನಗೆ ನನಗೆ ಅವರದ್ದು ಬೈಕ್ ಕೊಟ್ಟು ಮೊದಲು ನಾನು ಬೈಕಲ್ಲಿ ನಾನು ಮತ್ತು ಅವ್ರು ಒಟ್ಟಿಗೆ ಹೋಗ್ತಿದ್ವಿ ನನ್ನ ಹತ್ತಿರ ವೆಹಿಕಲ್ ಇರಲಿಲ್ಲ ಅವರ ವೆಹಿಕಲಲ್ಲಿ ನಾನು ನಾವು ಫೀಲ್ಡಿಗೆ ವರ್ಕಿಗೆ ಹೋಗ್ತಿದ್ವಿ ಈಗ ಸ ಏನು ಮಾಡಿದ್ರು ಅಂತೇಳಿದರೆ ನನಗೆ ಬೈಕ್ ಕೊಟ್ಟು ನನ್ನ ಮಾಮ ಎ ಜೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಒಂದೊಂದು ರೀಸನ್ ಕೊಟ್ಟು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದು ಕ್ರಮೇಣ ಏನಾಯ್ತು ಅಂತೇಳಿದರೆ ನನಗೆ ಗೊತ್ತಾಯಿತು ಇವರು ಯಾವುದೇ ಪ್ರಾಬ್ಲಮ್ಗೆ ಹೋಗೋದಲ್ಲ ಹುಡುಗಿಯ ಹುಡುಗಿಯ ಹಿಂದೆ ಹುಡುಗಿಯನ್ನು ಮೀಟಾಗಲಿಕ್ಕೆ ಹೋಗ್ತಿದ್ದಾರಂತ ಲಾಸ್ಟ್ ಲಾಸ್ಟಿಗೆ ಏನಾಯ್ತು ಅಂತೇಳಿದರೆ ನಾನು ಹೇಳಿದೆ ನೀವು ನನಗೆ ಬೈಕ್ ಕೊಟ್ಟು ನೀವು ಹುಡುಗಿಯೊಟ್ಟಿಗೆ ಸುತ್ಲಿಕ್ಕೋಗೋದಾದ್ರೆ ಅಗತ್ಯವಿಲ್ಲ ನಾನು ಈ ಕಂಪೆನಿಯಲ್ಲಿ ವ್ ಕೆಲಸನೇ ಮಾಡೋದಿಲ್ಲ ನಾಳೆ ನಮ್ಮ ನಮ್ಮ ಟೀಮ್ ಎಲ್ಲೆಲ್ಲಿ ಎಲ್ಲೆಲ್ಲಿ ಉಂಟು ಅಲ್ಲೆಲ್ಲ ನೀವೇ ಹೋಗಿ ಸರ್ವೀಸ್ ಕೊಡಿ ಏಕಂದ್ರೆ ಅವರಿಗಿಂತ ಅಷ್ಟೊತ್ತಿಗೆ ಆಲ್ರೆಡಿ ಮೂರು ನಾಲ್ಕು ತಿಂಗಳಲ್ಲಿ ನಾನು ದೊಡ್ಡ ಟೀಮನ್ನು ಬೆಳೆಸಿದ್ದೆ ಇವರು ಇಲ್ಲದೇ ಇವರ ಇವರ ಏನಿದೆ ಇವರ ಎಫರ್ಟ್ ಇಲ್ಲದೇ ನಾನೇ ಟೀಮನ್ನು ಬಿಲ್ಡ್ ಮಾಡಿದ್ದೆ ಇವರಿಗೆ ಟೀಮೆಲ್ಲ ಎಲ್ಲೆಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಇಲ್ಲಿ ಕುಂದಾಪುರ ಸೈಡು ಕುಂದಾಪುರ ಕೊಕ್ಕರ್ಣೆ ಮಂದಾರ್ತಿ ಈಚೆ ಸೈಡೆಲ್ಲ ಟೀಮಿದೆ ಇವರಿಗೆ ಆ ಸ್ಥಳಗಳು ಆ ಪರ್ಸನ್ಗಳು ಯಾರೆಲ್ಲ ನಮ್ಮ ಟೀಮಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅದು ಇವರಿಗೆ ಪರಿಚಯ ಇಲ್ಲ ನಾನು ಡೈರೆಕ್ಟ್ ಹೇಳಿ ಬಿಟ್ಟೆ ಒಂದು ದಿವಸ ನೀವು ಒಂದು ದಿವಸ ವೇಯ್ಟ್ ಮಾಡಿದೆ ಅವ್ರು ನನಗೆ ಬೈಕ್ ಕೊಟ್ಟು ಹೋಗಿದ್ದಾರೆ ನಾನು ವೇಯ್ಟ್ ಮಾಡಿದೆ ಸಂಜೆ ಬರೋವರೆಗು ವೇಯ್ಟ್ ಮಾಡಿದೆ ಸಂಜೆ ಬಂದ ಮೇಲೆ ತುಂಬ ಅದು ಅದಕ್ಕಿಂತ ಮುಂಚೆ ನಾನು ಒಬ್ಬನೇ ಫೀಲ್ಡಿಗೋಗಿ ಆ ಬಿಸಿಲಿಗೆಲ್ಲ ಹೋಗಿ ತುಂಬ ಕೆಲಸ ಮಾಡಿದ್ದೆ ಆದರೆ ಅದನ್ನು ಸಹಿಸಿಕೊಂಡು ನಾನು ಕೆಲಸ ಮಾಡಿದ್ದೆ ಅವರೊಟ್ಟಿಗೆ ಸಹಿಸಿಕೊಂಡು ಎಲ್ಲದನ್ನು ನೋಡ್ತಾ ನೋಡ್ತಾ ನೋಡ್ತಾ ಅವರಂದರೆ ಅವರು ಹುಡುಗಿಯೊಟ್ಟಿಗೆ ತುಂಬ ಗಮ್ಮತ್ತಲ್ಲಿ ಎಂಜಾಯಲ್ಲಿ ಇದು ಮಾಡಿ ಚಿಲ್ ಮಾಡಿ ಬರ್ತಿದ್ರು ಅಂದರೆ ಪೇಮೆಂಟು ಡೈಲಿ ಹತ್ತು ಸಾವಿರ ಬರ್ತುಂಟು ಅದರಲ್ಲಿ ಐದು ಸಾವಿರ ನನಗೆ ಸೆಂಡ್ ಮಾಡ್ತಾರೆ ಡೈಲಿ ಎವ್ರಿಡೇ ಸೆಂಡ್ ಮಾಡ್ತಿದ್ದರು ಐದು ಸಾವಿರ ಧರ್ಮಕ್ಕೆ ಅವರಿಗೆ ಹೋಗ್ತುಂಟಲ್ಲ ನಾನು ಕೆಲಸ ಮಾಡ್ತಿದ್ದೇನೆ ಅವರಿಗೆ ಫ್ರೀಯಾಗಿ ಪೇಮೆಂಟ್ ಹೋಗ್ತುಂಟಲ್ಲ ಅವ್ರ್ಗೆ ಅದನ್ನು ಜಾಲಿ ಮಾಡಿ ಹುಡುಗಿಯೊಟ್ಟಿಗೆಲ್ಲ ಸಂಗ ತುಂಬ ಗಮ್ಮತ್ತು ಮಾಡಿ ಬರ್ತಿದ್ರು ನಾನು ಒಬ್ಬನಿಗೆ ಬಿಸಿಲಿಗೆ ಕೆಲಸ ಮಾಡೋದಕ್ ನನ್ನಿಂದ ಸಹಿಸಿಕೊಂಡೆ ಆದಷ್ಟು ಸಹಿಸಿಕೊಂಡೆ ಒಂದು ಎರಡು ಮೂರು ಸರ್ತಿ ಅವ್ರಿಗೆ ಹೇಳಿದೆ ಮತ್ತು ಪುನಃ ಹೇಳಿದೆ ಈ ಥರ ಮಾಡಬೇಡಿ ನನಗೆ ಕಷ್ಟ ಆಗ್ತದೆ ಕಷ್ಟ ಆಗ್ತದಂತ ಕಡೆಗೆ ಒಂದು ದಿವಸ ನಾನು ಬೈದೇ ಬಿಟ್ಟೆ ತುಂಬ ನಮ್ಮ ತುಂಬ ರಿಲೇಷನ್ಶಿಪ್ ಕ್ಲೋಸಾಗಿದ್ವಿ ಫ್ರೆಂಡ್ಶಿಪ್ಪಲ್ಲಿ ನಾನು ಲಾಸ್ಟಿಗೆ ಬೈದೇ ಬಿಟ್ಟೆ ನಂಗೆ ಐ ಡಿಯೇ ಬೇಡ ನೀನು ಬೇಕಾದರೆ ನಿನ್ನಷ್ಟಕ್ಕೆ ನೀನು ಬೇರೆಯೇ ವರ್ಕ್ ಮಾಡು ಅಂತೇಳಿ ನಾನು ಸಪ್ರೇಟ್ ಹೊರಗಡೆ ಹೋಗ್ತೇನೆ ನೀನು ಸಾ ಟೀಮ್ಗೆ ಸರ್ವೀಸ್ ಕೊಡ್ತಾಯಿದ್ದರೆ ನೀನೇ ಒಬ್ಬನೇ ಟೀಮ್ಗೆ ಸರ್ವೀಸ್ ಕೊಡು ನಿಂಗೆ ಎಲ್ಲೆಲ್ಲಿ ಟೀಮ್ ಎಲ್ಲೆಲ್ಲಿ ಉಂಟಂತ ಗೊತ್ತುಂಟಲ್ಲ ಸರ್ವೀಸ್ ಕೊಡು ನಂಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟೆ ನಾನು ಆದ ನಂತರ ಏನಾಯ್ತು ಅಂತೇಳಿದರೆ ನಾನು ಸಿಟ್ಟಲ್ಲಿ ಹೊರಗಡೆ ಬಂದುಬಿಟ್ಟೆ ಹೊರಗಡೆ ಬಂದಾದ ನಂತರ ಕಂಪೆನಿಗೆ ಏನಾಯಿತು ಗೌರ್ಮೆಂಟಿಂದ ಯಾವ್ದೋ ಜಿ ಎಸ್ ಟಿಯದ್ದು ಸಮಸ್ಯೆಯಾಗಿ ಕಂಪೆನಿ ಪೇಮೆಂಟ್ ಸ್ವಲ್ಪ ಸ್ಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಆನಂತರ ಆ ಕಂಪೆನಿಯನ್ನು ಗೌರ್ಮೆಂಟಿನವ್ರು ಏನೋ ಟೇಕ್ಓವರ್ ಮಾಡಿದರಂತೆ ಪೇಮೆಂಟೆಲ್ಲ ಕಂಪ್ಲೀಟು ಸ್ಟಾಪಾಗಿ ಹೋಯಿತು ಬರುವಂಥದ್ದು ಆಗ ಪ್ರಾಜೆಕ್ಟ್ ರನ್ ಮಾಡಲಿಕ್ಕೆ ಬಿಡಲಿಲ್ಲ ಏನೋ ಸಮ್ ಇಶ್ಯೂಸು ಅವರು ಟ್ಯಾಕ್ಸ್ ಪೇ ಮಾಡಲಿಲ್ಲ ಅಂತ ಹೇಳಿ ಕಂಪೆನಿಯನ್ನು ಕ್ಲೋಸ್ ಮಾಡಿದರು ಇದು ನನ್ನ ಲೈಫಲ್ಲಾದ ತುಂಬ ಕ್ರಿಟಿಕಲ್ ಸಿಚುವೇಷನನ್ನು ನಾನು ಎದುರಿಸಿದ ಎದುರಿಸಿದಂಥ ವಿಷಯ